ನಮಸ್ಕಾರ ರೀ ಈಗಾ ಇದು ಅಡಿಗೆ ಹವ್ಯಾಸವಾಗಿ ಅಂದರೆ ಹಾಬಿ ಹಾಬಿ ಆಗೀ ಹೆಂಗೆ ತಗೊತಾರೆ ಅಂದರೆ ಈಗ ನಮ್ದು ಇಂಡಿಯಾದಾಗ ರೀ ಹಿಂಗ ಹೇಳ್ಬೇಕಂದರೆ ಭಾಳ ಜನ ಈ ಅರ ರೀ ಅಂದ್ರ ಭಾಳ ಜನ ಹೌಸ್ ವೈಫ್ ಅರ ರೀ ಭಾಳ ಜನ ರೀ

ಅಂದರೆ ನಮ್ಮ ಅಮ್ಮನ ಅಮ್ಮ ಆಗಲಿ ಅಥ್ವ ಪಪ್ಪನ ಅಮ್ಮ ಆಗಲಿ ಅವ್ರು ಇಬ್ಬರು ರೀ ಹಿಂಗೆ ಸಣ್ಣವ್ರು ಇದ್ದಾಗ ಊಟ ಮಾಡ್ರಿ ಊಟ ಮಾಡೋದು ನನ್ನ ಮಕ್ಳಿಗೆ ಮಾಡ್ಬೇಕು ಊಟ ನನ್ನ ಮೊಮ್ಮಕ್ಳಿಗೆ ನಾ ಊಟ ಮಾಡ್ಬೇಕು ಅಂದರೆ ಊಟ ಮಾಡಿ ಅವ್ರಿಗೆ ಬಡಿಸಿ ಅವರಿಗೆ ಛಲೋ ಆಗ್ಬೇಕು ಹಿಂಗೆ ಹೊಟ್ಟೆ ತುಂಬ್ದಂಗೆ ಆಗ್ಬೇಕು ಅಂತಂದು ಅವರು ಅಡ್ಗೆ ತಮ್ಮ ಹವ್ಯಾಸ ಆಗಿ ಮಾಡ್ಬಿಟ್ಟಾರೆ ರೀ ಹಾಬಿನೇ ಮತ್ತು ಇದ್ರಾಗೆ ಏನು ತಪ್ಪು ಇಲ್ರಿ ಅಡ್ಗೆ ಎಲ್ಲರಿಗು ಬೇಕೇ ರೀ ಹುಡ್ಗುರು ಆಗಲಿ ಹುಡ್ಗೀರು ಆಗಲಿ ರೀ ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್ ಎಲ್ಲರಿಗು ಕುಕ್ಕಿಂಗ್ ಬರಲೇ ಬೇಕು ರೀ ಬಿಕಾಸ್ ಕುಕ್ಕಿಂಗ್ ಅಂದರೆ ಒಂದು ಏನು ಅಂತಾರೆ ರೀ ಇಟ್ ಈಸ್ ಎ ಮೀನ್ಸ್ ಟು ಸರ್ವೈವ್ ಅಂದರೆ ಅದು ಸಹ ನಾವು ಈಗ ಬದುಕ್ಬೇಕು ಅಂದ್ರೆ ನಮ್ಗೆ ಆಹಾರ ಬೇಕೇ ರೀ ಅದಕ್ಕೆ ರೀ ಆಹಾರ ಅಂದರೆ ನಮ್ಗೆ ಎಲ್ಲರಿಗು ಅಡ್ಗೆ ಮಾಡೋದೆಲ್ಲ ಬರಲೇ ಬೇಕಾಗ್ತದೆ ರೀ ಮತ್ತು ನಾನು ನೋಡಿದ ಪ್ರಕಾರ ರೀ ಹಿಂಗ ಸಣ್ಣವ್ರು ಇದ್ದಾಗಿಂದ್ಲು ನಮ್ಮ ಅಜ್ಜಿ ಆಗಲಿ ರೀ ನಮ್ಮ ಅಮ್ಮ ಆಗಲಿ ರೀ ಅವ್ರು ರೀ ಮುಂಜಾನೆ ಬೆಳಗ್ಗೆ ಎದ್ದ ತಕ್ಷಣ ಮುಂಜಾನೆ ಏಳ್ತಾರೆ ರೀ ಎದ್ದು ಎಲ್ಲ ಫಸ್ಟಿಗೆ ಹೋಗೋದೆ ಅವ್ರು ಬ್ರಶ್ ಮಾಡೆಲ್ಲ ಹೋಗೋರು ರೀ ಕಿಚನಿಗೆ ಹೋಗ್ತಾರೆ ರೀ ಕಿಚನಿಗೆ ಹೋಗಿ ಅಲ್ಲೆಲ್ಲ ಕ್ಲೀನ್ ಮಾಡ್ತಾರೆ ರೀ ಮತ್ತು ಮುಂಜಾನೆ ನಾಷ್ಟ ರೆಡಿ ಮಾಡ್ತಾರೆ ರೀ ನಾಷ್ಟ ಎಲ್ಲ ರೆಡಿ ಮಾಡಾದ ಮೇಲೆ ಎಲ್ಲರು ಬಂದು ನಾಷ್ಟ ಮಾಡ್ತಾರೆ ರೀ ಅದೆಲ್ಲ ಆದ್ಮೇಲೆ ಮತ್ತು ಮಧ್ಯಾಹ್ನ ಊಟಕ್ಕೆ ರೀ ತಯಾರಿ ಮಾಡ್ತಾರೆ ರೀ ಮತ್ತು ಮಧ್ಯಾಹ್ನ ಊಟದೆಲ್ಲ ತಯಾರಿ ಆಯ್ತಂದರೆ ಮತ್ತು ರೀ ಸಂಜೆ ಕಡೆ ಏನರೇ ಪಕೋಡ ಇನ್ನು ಅಂಥವೆಲ್ಲ ಬೇಕಾಗ್ತದೆ ರೀ ಮತ್ತು ಅದ್ರಾಗ ಮಳೆಗಾಲ್ದಾಗ್ ರೀ ಅದು ಎಲ್ಲ ಡಿಮಾಂಡ್ ಜರ ಜಾಸ್ತಿ ಆಗಿರ್ತದೆ ರೀ ಮನೆಗೆ ಅಂಥದ್ ಎಲ್ಲ ಮಾಡ್ತಾರೆ ರೀ ಮತ್ತು ಅದು ಆದ್ಮೇಲೆ ಸ್ವಲ್ಪ ಹಿಂಗೆ ಕೂಡ್ತೀನಿ ಅಂತ ಅಂದಾಗ ರಾತ್ರಿ ಊಟದ್ದು ರೀ ರಾತ್ರಿ ಊಟದ್ದು ತಯಾರಿ ಮಾಡೋಕ್ ಹೋಗ್ತಾರೀ ಹಿಂಗೂ ನಮ್ಮ ಅಜ್ಜಿದವ್ರು ಆಗಲಿ ರೀ ನಮ್ಮ ಅಮ್ಮದವ್ರು ಆಗಲಿ ರೀ ಎಲ್ಲರು ಹಿಂಗೆ ನಾವು ಏನು ಅಡ್ಗೆ ತಮ್ಮ ಹವ್ಯಾಸ ಆಗಿ ಮಾಡ್ಬಿಟ್ಟಾರೀ ಮತ್ತು ನಮ್ಮ ಅಮ್ಮ ಅಂತಲ್ಲ ರೀ ಯಾರು ನಮ್ಮ ಕಾಕಿ ಆಗಲಿ ರೀ ಮಾಮಿ ಆಗಲಿ ಎಲ್ಲರು ಅವ್ರು ಅಂದರೆ ಎಲ್ಲರು ಹೌಸ್ ವೈಫ್ಸೆ ಅರ ರೀ ಅವ್ರು ಎಲ್ಲರು ಅಡ್ಗೆ ತಮ್ದು ಹಾಬಿ ಟೈಪ್ ಮಾಡಿಯಾರ್ ರೀ ಅಂದ್ರೆ ಭಾಳ ಹೌಸ್ ವೈಫ್ ರೀ ಎಲ್ಲ ಅಂದ್ರೆ ಭಾಳ ಅಂದರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಹೌಸ್ ವೈಫ್ಸಿಂದು ಅಡ್ಗೆ ಒಂದು ಹಾಬಿ ಥರ ಆಗಿದೆ ರೀ ಹಾಬೀ ಆಗಿದೆ ಅಲ್ರಿ ಹಾಬಿನೇ ರೀ ಅದು ಹೆಂಗೆ ಆಗಿದೆ ಅಂದರೆ ಅವ್ರದ್ದು ಒಂದು ಈಗ ಹುಡುಗಿ ಅಂದರೆ ಅವ್ಳದ್ದು ಡ್ಯೂಟಿನೇ ಕುಕ್ಕಿಂಗ್ ಅದಾ ಅಂತ ಹಿಂಗೆ ಆಗಿದೆ ರೀ ಈಗ ಸಧ್ಯಕರೆ ಅದೇ ರೀ ಹಂಗೆ ಆಗ್ಬಾರ್ದು ರೀ ಅಂದರೆ ಅದು ಕುಕ್ಕಿಂಗ್ ಎಲ್ಲರಿಗು ಬರ್ಬೇಕು ರೀ ಇದು ಇಟ್ ಇಸ್ ನಾಟ್ ಓನ್ಲಿ ಸ್ಪೆಸಿಫೈಡು ಫಾರ್ ಅ ಜೆಂಡರ್ ಒರ್ ನಾಟ್ ಓನ್ಲಿ ಲಿಮಿಟೆಡ್ ಟು ಅ ಸರ್ಟೈನ್ ಜೆಂಡರ್ ಒಂದೇ ಜೆಂಡರಿಗೆ ಹಿಂಗೆ ಸೀಮಿತ ಅಲ್ರಿ ಅದು ಅದು ಎರಡು ಇಬ್ಬರಿಗು ಬರ್ಬೇಕು ರೀ ಹುಡುಗ ಆಗಲಿ ರೀ ಹುಡುಗಿ ಆಗಲಿ ರೀ ಕಲಿಬೇಕು ರೀ ಕುಕ್ಕಿಂಗ್ ಬೇಕು ರೀ ಈಗ ಅಂದರೆ ನಾನು ನೋಡಿದ ಪ್ರಕಾರ ಅವರಿಗೆ ಎಷ್ಟೇ ಆರಾಮ ಇರ್ಲಾರ್ದಾಗು ರೀ ಹಿಂಗೆ ನೆಗಡಿ ಬರ್ಲತ್ತದೆ ಜ್ವರ ಆಗಿದೆ ಏನೇ ಆಗಲಿ ರೀ ಅವರು ಅಡ್ಗೆ ಮಾಡೇ ರೆಸ್ಟ್ ತಗೊತಾರೆ ರೀ ಹಂಗೆ ಅರ ರೀ ನಮ್ಮ ನಮ್ದು ನಮ್ಮ ದೇಶದಾಗ ನಮ್ಮ ಅಮ್ಮದವರು ಅಜ್ಜಿದವರೆಲ್ಲ ಮೊದಲು ಅವ್ರಿಗೆ ಎಷ್ಟೇ ತ್ರಾಸ ಇದ್ದರು ರೀ ಅವ್ರು ಮೊದಲು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬ್ ಫುಲ್ ಫ್ಯಾಮಿಲಿಗೆ ನೋಡ್ತಾರೆ ರೀ ಅವರು ಫ್ಯಾಮಿಲಿದು ನೋಡ್ತಾರೆ ನಾ ಹಿಂಗೆ ಮಲ್ಕೊಂಡರು ಅವರೆಲ್ಲ ಉಪವಾಸ್ ಕುಡ್ಬೇಕು ಆಗ್ತದೆ ಅಂತಂದು ಹೊರಗಿಂದೆಲ್ಲ ಸುಮ್ನೆ ತಿನ್ನೋದು ಬೇಡ ಅಂತಂದು ಅವ್ರಿಗೆ ಎಷ್ಟು ಆರಾಮ ಇದ್ದಿಲ್ಲ ಅಂದ್ರು ಎಷ್ಟು ಆಗ್ತದ್ ಅಷ್ಟು ಮಾಡ್ತಾರೆ ರೀ ಮಾಡಿ ನಮಗೆಲ್ಲ ಬಿಸಿ ಬಿಸಿ ಊಟ ಎಲ್ಲ ಬಡಸ್ತಾರೆ ರೀ ಅದಕ್ಕೆ ರೀ ಅಂದರೆ ನಾ ರೀ ಹಿಂಗೆ ಅಂತೀನಿ ರೀ ಅಡ್ಗೆ ಹವ್ಯಾಸವಾಗಿ ನಾ ಸ್ವೀಕರಿಸ್ತೀನ್ ರೀ ಹಂಗೇನೆ ಇಲ್ರಿ ನಂಗೆ ಹ್ಯಾಬಿಟ್ ಅಂದರೆ ನಂಗೆ ಕುಕ್ಕಿಂಗ್ ಇಷ್ಟ ರೀ ನಂಗೆ ಅಂದರೆ ಛಲೋ ಛಲೋ ನಂಗೆ ಏನರೆ ಹಿಂಗ್ ಟೈ ತಿನ್ನೋಕ್ ಮನ್ಸು ಆಯ್ತಂದರೆ ನಾನೇ ಮನೆಯಾಗ್ ನಾನೇ ಕುಕ್ ಮಾಡ್ತೀನಿ ರೀ ನನ್ಗೆ ಈಗ ಏನಂದರೆ ಮೊನ್ನೆ ಒಂದು ದಿನ ರೀ ನಂಗೆ ಯಾವಾಗಾರ ಈಗ ಸ್ವೀಟ್ ನಂಗೆ ಸ್ವೀಟ್ ಇಷ್ಟ ರೀ ನಂಗೆ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಾ ಇರ್ತದೆ ರೀ ನಂಗೆ ಅದ್ರಾಗು ಗೋಧಿ ಹಿಟ್ಟಿನ ಹಲ್ವ ಇಷ್ಟ ಆಗ್ತದೆ ರೀ ನಂಗೆ ಏನು ಮಾ ನಾನು ಏನು ಮಾಡ್ತಿನಿ ರೀ ಅವಾಗ ನಾನೇ ಎಲ್ಲ ಎಲ್ಲ ತಗೊಂಡು ಗೋಧಿ ಹಿಟ್ಟು ತುಪ್ಪ ಅದು ಇದೆಲ್ಲ ತಗೊಂಡು ನಾನೇ ಮಾಡ್ಕೊಂಡು ತಿಂತೀನಿ ರೀ ಮತ್ತು ಹಂಗೆ ಸ್ವಲ್ಪ ಜಾಸ್ತಿ ಮಾಡ್ತೀನಿ ರೀ ಲೈಕ ಫ್ಯಾಮಿಲಿಗು ಎಲ್ಲ ಬರ್ಬೇಕು ಅಂತಂದು ಹಂಗೆ ಮಾಡ್ತೀನಿ ರೀ ನಾ ಅಂದರೆ ಕುಕ್ಕಿಂಗ್ ನಂಗೆ ಹಾಬಿ ರೀ ಅಂದರೆ ನಂಗೆ ಕುಕ್ಕಿಂಗ್ ಇಷ್ಟಾ ರೀ ಮತ್ತು ಕುಕ್ಕಿಂಗ್ ಆ್ಯಸ್ ಅ ಹಾಬೀ ನಂಗೆ ಅಂತ ಅಲ್ರಿ ಎಲ್ಲರು ಸ್ವೀಕಾರ ಮಾಡ್ಬೇಕು ರೀ ಬಿಕಾಸ್ ಕುಕ್ಕಿಂಗ್ ನಾ ಮೊದಲೆ ಹೇಳಪ್ಲೇ ರೀ ಕುಕ್ಕಿಂಗ್ ಅಂದರೆ ಮೀನ್ಸ್ ಟು ಸರ್ವೈವ್ ಅಂದರೆ ಕುಕ್ಕಿಂಗ್ ಮೀನ್ಸ್ ನಾಟ್ ಮೀನ್ಸ್ ಬಟ್ ಕುಕ್ಕಿಂಗ್ ಅಂದರೆ ಫುಡ್ಸ ಫುಡ್ ತಯಾರು ಆಗ್ತದೆ ರೀ ಫುಡ್ ಅಂದರೆ ಎಲ್ಲರಿಗು ಬೇಕು ಅಲ್ರಿ ಅದಕ್ಕೆ ರೀ ನಾ ರೀ ಅದೇ ಕುಕ್ಕಿಂಗ್ ಅಂದರೆ ಆ್ಯಸ್ ಅ ಹಾಬಿ ನಾನು ಎಕ್ಸೆಪ್ಟ್ ಮಾಡ್ತೀನಿ ರೀ ನಂಗೆ ಏನು ತ್ರಾಸ ಇಲ್ರಿ